ಕೈ ಕೆಸರಾದರೆ ಬಾಯಿ ಮೊಸರು ಹಿತ್ತಲ ಗಿಡ ಮದ್ದಲ್ಲ ದೂರದ ಬೆಟ್ಟ ನುಣ್ಣಗೆ ಯಾರದ್ದೋ ಲೊಕ್ ರೊಕ್ಕ ಯಲ್ಲಮ್ಮನ ಜಾತ್ರೆ

ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಕೈ ಕೆಸರಾದರೆ ಬಾಯಿ ಮೊಸರು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರದು ಅಳಿಯಲ್ಲ ಮಗ್ಳ ಗಂಡ ಕೈ ಕೆಸ ಒಗ್ಗಟ್ಟಿನಲ್ಲಿ ಬಲವಿದೆ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ